ಹಲೋ ಇದು ಟೂರಿಸ್ಟ್ಯಿಂದು ಇದು ಅಲ್ವಾ ಹಲೋ ನಾನು ಈ ತುಮಕೂರಿಗೆ ಹೊಸಬಳು ಟೂರಿಸ್ಟು ನಿಮ್ಮ ಟೂರಿಸ್ಟ್ ಕಂಪ್ನಿಯಲ್ಲಿ ಏನೇನು ಯಾವ್ಯಾವ ಜಾಗಗಳಿಗೆ ಓ ಕರ್ಕೊಂಡೋಗ್ತೀರಾ ಹಾಂ ಹಾಂ ಹಾಂ ಕೋಟೆಗಳಾಯಿತು ಯಾ ಇದು ಸಿದ್ದಗಂಗಾ ಮಠ ಆ ಥರದ್ದೆಲ್ಲ

ಹಾಂ ಹಾಂ ಚೆನ್ನಕೇಶವ ದೇವಸ್ಥಾನಕ್ಕೆ ಕರ್ಕೊಂಡೋಗಲ್ವಾ ನಿಮ್ಮ ಪ್ಯಾಕೇಜಲ್ಲಿ ನಿಮ್ಮ ಪ ನಿಮ್ಮ ನಿಮ್ಮ ನಿಮ್ಮ ಪ್ಯಾಕೇಜಲ್ಲಿ ಏನೇನು ತೋರ್ಸ್ತೀರ ಯಾವುದು ಅದಕ್ಕೆ ಎಷ್ಟು ಆಗುತ್ತೆ

ಹಾಂ

ಹಾಂ ಹಾಂ ಹಾಂ ಹಾಂ ಎಷ್ಟು ದಿನದಲ್ಲಿ ಕವರ್ ಮಾಡ್ತೀರಾ ಹ್ಞೂ ಹ್ಞೂ ಎಷ್ಟು ಎಷ್ಟು ಕಾಸ್ಟ್ ಆಗತ್ತೆ ಎಷ್ಟು ಆಗತ್ತೆ ಬೆಲೆ ಹ್ಞೂ ಹೋ ಹ್ ಹಾಂ ಸರಿ ಹಾಗೆ ಅದು ಮತ್ತೆಲ್ಲಿ ನೈಟ್ ಎಲ್ಲಿರೋದು ವ್ಯೆ ನೀವೇನಾದ್ರು ಪ್ರೊವೈಡ್ ಮಾಡ್ತೀರಾ ನೀವೇ ಕೊಡ್ತೀರಾ ಹೇಗೆ ರೂಮ್ಸೆಲ್ಲ

ಕೇಳ್ಸ್ತಿಲ್ಲಾ ಹಾಂ ಹಾಂ ಅದು ಅಲ್ಲಿಗೆ ಹೋದಾಗ ಅದರ ಬಗ್ಗೆ ಏನಾದರೂ ಗೈಡ್ ಮಾಡ್ತೀರಾ ನೀವು ಹೀಗೆ ಇದು

ಇದು ನಾವು ಹೋಗೋದೆಲ್ಲ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಿಮ್ಮದೇನಾ ಹೇಗೆ ನೀವೇ ಕರ್ಕೊಂಡೋಗ್ತೀರಲ್ವಾ ಓ ಮತ್ತು ಎಲ್ಲ ಊಟಾನು ನೀವೇ ಕೊಡ್ತೀರ ಏನೇನು ಇರುತ್ತೆ ಊಟದಲ್ಲಿ ಹ್ಞೂ

ಹ್ಞ ಹ್ಞ ಹಾಂ ಹೌದಾ ಅದೇ ಟ್ರಕ್ಕಿಂಗ್ ಮಾಡುವಾಗ ಅದ್ರದ್ದು ಏನಾದರೂ ಪ್ರಿಕೋಶನ್ಸ್ ಐಟಮ್ಸೆಲ್ಲ ನೀವೇ ಕೊಡ್ತೀರಾ ಹೇಗೆ ನಾವೇ ತೊಗೊಂಡ್ಬರೋದಾ ಹಾಂ ಸರಿ ಸರಿ ಅದನ್ನು ಆ ಆನ್ಲೈನ್ ಪೇಮೆಂಟಾ ಅಥವಾ ನಾವೇ ಅಲ್ಲಿ ಬಂದು ಕೊಡ್ ಕೊಡಬೇಕಾ ಹೊ ನಿಮ್ಮ ನಿಮ್ಮ ಆಫೀಸು ಮಾರ್ಕೆಟಲ್ಲಿದೆಯಲ್ಲ ಅದೇ ಅಲ್ವಾ ಹಾಂ ಸರಿ ಸರಿ